ನಮ್ಮ ಕುಟುಂಬದಲ್ಲಿ ನಮ್ಮ ಹಳೆಯ ಕಾಲದೋರು ಅಂದರೆ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಉದ್ದಿನ ಕಡುಬು ಅಂತ ಹೇಳಿ ಒಂದು ತಿಂಡಿ ಮಾಡ್ಕೊಂಡು ಬಂದಿದ್ದಾರೆ ಅದು ಇವಾಗ್ಲೂ ಕೂಡ ನಾವದನ್ನು ಮಾಡ್ತೀವಿ ಆದರೆ ಅದು ಹೊಸ ಥರ ತಿಂಡಿ ಅಲ್ಲ ತುಂಬ ಹಳೆಯ ಕಾಲದ ತಿಂಡಿ ಅದು ಮಾಡೊದು ಅಷ್ಟೇ ಪ್ರೊಸಿಜರ್ ಇದೆ ಅದು ಹೇಗೇಗೆ ಮಾಡ್ತೀವಿ ಅಂದರೆ ಫಸ್ಟು ಅಕ್ಕಿನ ನೀರಲ್ಲಿ ತೊಳೆದು ನೆರಳಲ್ಲಿ ಆರಿಹಾಕಿ ಆಮೇಲೆ ಅದನ್ನು ಹೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದು ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಂತೀವಿ ಆಮೇಲೆ ಕಡಲೇ ಬೇಳೆ ಉದ್ದಿನ ಬೇಳೆ ಅದನ್ನು ಹಿಂದಿನ ದಿನ ರಾತ್ರಿನೆ ನೆನೆಹಾಕ್ತೀವಿ ಮಾರನೇದಿನ ಬೆಳಗ್ಗೆ ಕಡಲೇಬೇಳೆ ಉದ್ದಿನಬೇಳೆ ಅದರ ಜೊತೆಗೆ ಹಸಿಮೆಣಸು ಮೆಣಸಿನಕಾಳು ಅಂದರೆ ಕಾಳುಮೆಣಸು ಸ್ವಲ್ಪ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳಿ ಸ ಆಮೇಲೆ ಉಪ್ಪು ಅರಿಶಿನ ಪುಡಿ ಆಮೇಲೆ ಜೀರಿಗೆಪುಡಿ ಕೊತ್ತೊಂಬರಿ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಇದನ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ತರಿತರಿಯಾಗಿ ರುಬ್ಕೊಂತೀವಿ ರುಬ್ಕೊಂಡು ಹೂರಣ ರೆಡಿ ಮಾಡ್ತೀವಿ ಅದಾದ್ಮೇಲೆ ಅಕ್ಕಿ ಹಿಟ್ಟೇನು ಮಾಡ್ಸ್ಕೊಂಡು ಬಂದಿರ್ತೀವಿ ಅದಕ್ಕೆ ಫಸ್ಟ್ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ ಅದಕ್ಕೆ ನೀರು ಹಾಕಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೀ ಫಸ್ಟು ನೀರು ಕುದಿ ಬರೋತನಕ ಕಾಯ್ತೀವಿ ನೀರು ಕುದಿ ಬರ್ತಿದ್ದಂಗೆ ಅದಕ್ಕೆ ಅಕ್ಕಿ ಹಿಟ್ಟು ಸ್ವ ಸ್ವಲ್ಪನೇ ಹಾಕ್ತಾ ಗಂಟಾಗ್ಲಿಲ್ದಂಗೆ ಅದನ್ನು ಮುದ್ದೆ ಥರ ಮಾಡ್ತೀವಿ ಆ ಮುದ್ದೆ ಮಾಡ್ಕೊಂಡಿರೊ ಅಕ್ಕಿ ಹಿಟ್ಟು ಸ್ವಲ್ಪ ಆರ್ತಿದ್ದಂಗೆ ಅದು ಗಂಟೆಲ್ಲ ಇಲ್ಲದಂಗೆ ಚೆನ್ನಾಗಿ ನಾದ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಮೂತ್ ಆಗಿ ಬರೋಂಗೆ ಮೆತ್ತಗೆ ಬರೋಂಗೆ ಚೆನ್ನಾಗಿ ನಾದ್ಕೊಬೇಕು ನಾದ್ಕೊಂಡು ಆದ್ಮೇಲೆ ಅದನ್ನು ಬಟ್ಟಲಾಕಾರ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂತೀವಿ ಈ ಪೂರಿಗಿಂತ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂತೀವಿ ಪೂರಿ ಸೈಜ್ಗಿಂತ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡು ಆ ಒಂದು ಒಂದು ಉಂಡೆನೂ ಪುಟ್ಟ ಪುಟ್ಟ ಬೌಲ್ ಆಕಾರ ಅಂದರೆ ತಟ್ಟೆ ಆಕಾರ ಮಾಡ್ತೀವಿ ತಟ್ಟೆ ಆಕಾರ ಮಾಡಿ ಅದಕ್ಕೆ ನಾವು ಆ ರುಬ್ಬಿಟ್ಕೊಂಡಿರೊ ಹೂರಣನ ಒಳಗಡೆ ಹಾಕ್ತೀವಿ ಒಳಗಡೆ ಹಾಕಿ ಎರಡೂ ಕಡೆಯಿಂದ ಹಿಂಗೆ ಒತ್ತುತ್ತೀವಿ ಅದು ಒಂಥರ ಕರ್ಜಿಕಾಯಿ ಥರ ಕಾಣ್ಸತ್ತೆ ನಿಮಗೆ ಮೋಮೋಸ್ ಅ ಥರ ಕಾಣಬರುತ್ತಲ್ಲ ಒಂಥರ ಆ ಥರ ಕಾಣ್ಸತ್ತೆ ಅದನ್ನ ನಾವೇನ್ಮಾಡ್ತೀವಿ ಅಂದರೆ ಇಡ್ಲಿ ಬಾಯ್ ಇಡ್ಲಿ ಬೇಯಿಸ್ತೀವಲ್ಲ ಆ ಪಾತ್ರೆ ಇಟ್ಟು ಅದಕ್ಕೆ ಅರಶಿನದೆಲೆ ಅಂತ ಅರಶಿನ ಬೆಳಿತೀವಲ್ಲ ಹಸಿ ಅರಶಿನ ಅದರ ಎಲೆ ಏನಿರತ್ತೆ ಆ ಎಲೆನ ಅದರಲ್ಲಿ ಹಾಕ್ತೀವಿ ತಟ್ಟೆ ಮೇಲೆ ಹಾಕ್ತೀವಿ ಆ ಕೆಳಗಡೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಮೇಲೆ ತಟ್ಟೆ ಇಟ್ಟು ತಟ್ಟೆ ಮೇಲ್ಗಡೆ ಆ ಎಲೆ ಇಟ್ಟು ಆ ಎಲೆ ಮೇಲೆ ಈ ಕಡಬನ್ನು ಒಂದೊಂದೆ ಒಂದೊಂದೆ ಜೋಡಿಸ್ತಾ ಬರ್ತೀವಿ ನೀಟಾಗಿ ಅದು ಜೋಡಿಸಿದ ಮೇಲೆ ಹಬೆಯಲ್ಲಿ ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ತೀವಿ ಹೀಗೆ ನಾವು ಆ ಕಡಬನ್ನು ರೆಡಿ ಮಾಡ್ತೀವಿ ಅದಕ್ಕೆ ಜೊತೆಗೆ ನಂಚ್ಕೊಳ್ಳೋಕೆ ಸೈಡ್ ಅಂತ್ಹೇಳಿ ಅದಕ್ಕೆ ಕಾಯಿ ಚಟ್ನಿ ಮಾಡ್ತೀವಿ ಕಾಯಿ ಚಟ್ನಿ ಅಂದರೆ ಹಸಿ ಕಾಯಿ ತುರಿದು ಅದಕ್ಕೆ ಸ್ವಲ್ಪ ಬಟಾಣಿ ಹಾಕಿ ಕೊತ್ತೊಂಬರೀ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುಣಸೇ ಹಣ್ಣು ಆಮೇಲೆ ಹಸಿಮೆಣಸಿನಕಾಯಿ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂತೀವಿ ಆ ಚಟ್ನಿ ಜೊತೆನೂ ಹಾಗೇನೂ ತಿನ್ಬೋದು ಇಲ್ಲ ಅಂದರೆ ಆ ಚಟ್ನಿಗೆ ಎಳೆ ಸೌತೆಕಾಯಿ ಇರತ್ತಲ್ಲ ಅದು ಪೂರ್ತಿ ಸಿಪ್ಪೆ ತೆಗೆದು ಚೆನ್ನಾಗಿ ತುರಿದು ಆ ಚಟ್ನಿಗೆ ಆ ಸೌತೆಕಾಯಿ ತುರಿ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಜೊತೆ ಕೂಡ ಆ ಕಡಬು ತಿನ್ನೋಕ್ಕೆ ತುಂಬ ಚೆನ್ನಾಗಿರತ್ತೆ ನಮ್ಮ ಹಳೆಯ ಕಾಲದಿಂದ ಬಂದಂಥ ಹೊಸ ಥರ ಅಡುಗೆ ಅದು ನೋಡೋಕ್ಕೆ ನಿಮಗೆ ಒಳಗಡೆ ಹಳದಿ ಕಲರು ಸುತ್ತ ವೈಟ್ ಕಲರು ಅದೊಂಥರ ನೋಡೋಕ್ಕೆ ಒಂಥರ ಕರ್ಜಿಕಾಯಿ ಥರ ಕಾಣತ್ತೆ ಅಷ್ಟಷ್ಟು ದೊಡ್ಡ ಆಕಾರನೂ ಇರತ್ತೆ ಅದು ಒಳ್ಳೆಯ ಸುವಾಸನೆ ಯಾಕೆಂದರೆ ನಾವು ಅರಶಿನದೆಲೆ ಹಾಕಿರೋದ್ರಿಂದ ಒಳ್ಳೆಯ ಸ್ಮೆಲ್ ಬರತ್ತೆ ಅದರಿಂದ ಮತ್ತೆ ಟೇಸ್ಟು ಅಷ್ಟೆ ಚೆನ್ನಾಗಿರತ್ತೆ ಇದನ್ನು ನಾವು ಬೆಳಗಿನ ತಿಂಡಿಗಳಿಗೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ